ಹಲೋ ಹಾಂ ನಮಸ್ತೆ ಶುಭ ಸಂಜೆ ನೀವು ಎಸ್ ಬಿ ಐ ಬ್ಯಾಂಕ್ ಅವರಾ ಸ್ವಲ್ಪ ಬ್ಯಾಂಕು ಅಕೌಂಟು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸೋ ಝೀರೋ ಬ್ಯಾಲೆನ್ಸ್ ಅಂದರೆ ಇವಾಗ ಸದ್ಯಕ್ಕೆ ಅಕೌಂಟ್ ಓಪನ್ ಆಗಿದೆ ಝೀರೋ ಬ್ಯಾಲೆನ್ಸು ಮತ್ತು ಕಾರ್ಡ್ ಮಾಡಸ್ಕೊಬೇಕ್ ಇನ್ನೂ ಸೋ ಅದಕ್ಕಾಗಿ ಕರೆ ಮಾಡಿದೆ ಹೌದು ಗೊತ್ತಿಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ನೇಮ್ಸ್ ಹೇಳಿದ್ರೆ ತರ್ತೀನಿ ಇರಿ ಮ್ಯಾಮ್ ಒಂದು ನಿಮಿಷ ಮ್ಯಾಮ್ ಒಂದು ನಿಮಿಷ ಇರಿ ಹಾಂ ಹೇಳಿ ಹೇಳಿ ಮ್ಯಾಮ್ ಇವಾಗ ಇವಾಗ ಬರ್ಕೊತಿದಿನಿ ಓಕೆ ಮ್ಯಾಮ್ ಸರಿ ಮ್ಯಾಮ್ ಹಾಂ ಇವಾಗ್ಲೇ ತಗೊಂಡ್ಬರ್ಬೊದಾ ಮ್ಯಾಮ್ ಹೆಂಗೆ ನಾಳೆ

ಹಾಂ ಹೌದಾ ಮೇಡಮ್ ಹೌದಾ ಹಾಂ ಸೋಮವಾರ ಯಾವ ಗಂಟೆಗೆ ಬರ್ಬೋದು ಮ್ಯಾಡಮ್ ಮಾರ್ನಿ ಬೆಳಗ್ಗೆಯಾ ಮಧ್ಯಾಹ್ನನಾ ಸ್ವಲ್ಪ ಟೈಮಿಂಗ್ಸ್ ಹೇಳಿ

ಸರಿ ಮ್ಯಾಮ್ ಸ್ವಲ್ಪ ಲೇಟಾದರೂ ಪರ್ವಾಗಿಲ್ಲವಾ ಮೇಡಮ್ ಹೌದೌದು ಹೌದು ಮ್ಯಾಮ್ ಹೌದಾ ಮ್ಯಾಮ್ ಸರಿ ಮ್ಯಾಮ್ ಇದೇನಾ ಮ್ಯಾಮ್ ದೂರವಾಣಿ ಸಂಖ್ಯೆ ನಿಮ್ಮದು ಹಾಂ ತ್ಯಾಂಕ್ ಯು ಮ್ಯಾಮ್ ಧನ್ಯವಾದಗಳು ಮ್ಯಾಮ್